ಗೇ ನಮ್ಮಲ್ಲಿ ಸಾ ಹಲವಾರು ಸಸ್ಯಗಳನ್ನ ಬೆಳೆದಿರುತ್ತೇವೆ ಆವನ್ನ ಸ್ ತಮ್ಮದೇ ಆದಂತಹ ಸಸ್ಯಗಳನ್ನ ಉತ್ತಮವಾಗಿ ಬೆಳೆಸಬೇಕು ಅಂದರೆ ಕೆಲವೊಂದ್ಸಲ ನಾ ಅಧಿಕಾರಿಗಳನ್ನ ಸಹಾಯ ಕೇಳಬೇಕಾಗುತ್ತೆ ಕೆಲ್ವೊಂದು ಟೈಮು ನಾವು ಸಸ್ಯಗಳ ಬಗ್ಗೆ ಬೆಳೆದ ಹಲವಾರು ಅರೇ ವರ್ಷಗಳಿಂದ ಬೆಳಕೊಂಡು ಬಂದಿರ್ತ್ರಲ್ಲ ಆ ರೈತರನ್ನ ಕೇಳಿದರೆ ನಮಗೆ ಹಲವಾರು ರೀತಿಯ ಸಲಹೆಗಳನ್ನ ಕೊಡ್ತಾರೆ ಯಾವ ರೀತಿ ಸಸ್ಯಗಳನ್ನ ಬೆಳೆಸಬೇಕು ಹೇಗೆ ಪೋಷಣೆ ಮಾಡಬೇಕು ಅವನ್ನು ಸ್ ಹೇಗೆ ರಕ್ಷಿಸಬೇಕು ಎಂಬ ಒಂದು ಮಾಹಿತಿಯನ್ನ ಆ ಬೆಳೆಗಳನ್ನ ಬೆಳ್ದಿರ್ತ್ರಲ್ಲ ಆ ರೈತರು ಹಲವಾರು ರೀತಿಯಲ್ಲಿ ಸಲಹೆ ಸೂಚನೆಗಳನ್ನ ಕೊಡ್ತಾಯಿರ್ತಾರೆ ಕೆಲವೊಂದು ಟೈಮೂ ಕೃಷಿ ಕಾಲೇಜಿನ ಸ್ ಕೃಷಿ ಕಾಲೇಜು ಅಂತ ಇರ್ತಾರ ಆ ಅಲ್ಲಿ ಅದು ಅಧ್ಯಾಪಕರಾಗಿ ಕೆಲಸ ಮಾಡಿ ನಿರ್ವಹಿಸ್ತಿರ್ತಾರೆ ಆ ಬೆಳೆಗಳ ಬಗ್ಗೆ ಯಾವಗಲಿಂದ ಒಂದು ಗಳನ್ನು ಪಡ್ಕೊಳ್ಬಹುದು ಮತ್ತು ಈ ಪ್ರತಿಯೊಂದು ಸಲಹೆ ಸೂಚನೆಗಳನ್ನ ಪಡ್ದ್ಕೊಂಡು ಆ ಸಸ್ಯಗಳನ್ನ ಹೇಗೆ ಉತ್ತಮ ರೀತಿಯಲ್ಲಿ ಹೇಗೆ ಬೆಳಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡರೇ ಉತ್ತಮ ಅದಕ್ಕಾಗಿ ನಾವು ಮಾ ಈಗ ಒಂದು ಬೆಳೆಗಳನ್ನ ಬೆಳ್ದಿರ್ತಾರೆ ಆ ಬೆಳೆಗಳನ್ನ ಆ ರೈತ ಆ ಬೆಳೆ ಆ ರೈತರು ಬೆಳ್ದಿರ್ತಾರೆ ಆ ರೈತರಿಂದಲೇ ಸಲಹೆಗಳನ್ನ ಪಡದ್ಕೊಂಡು ಆ ಬೆಳೆಗಳಿಗೆ ಆ ಉತ್ತಮವಾಗಿ ಬೆಳೆಗಳು ನಾವು ಬೆಳೆದು ಉತ್ತಮವಾದ ಬೆಳೆಯನ್ನ ಪಡೆದುಕೊಳ್ಬೇಕಾಗುತ್ತೆ ಅದೇ ರೀತಿ ಈ ಕೃಷಿ ಕಾಲೇಜಿನ ಅದಕ್ಕೆ ಕೃಷಿ ಅಧಿಕಾರಿಗಳನ್ನ ಅವ್ರ ಸಲಹೆ ಸೂಚನೆಗಳನ್ನ ಪಡ್ದುಕೊಂಡು ಅವರು ಹೇಳಿದ ಮಾರ್ಗದರ್ಶನವನ್ನ ಪಡೆದ್ಕೊಂಡು ಅವ್ರ್ನ ಈ ಕೃಷಿ ಅಧಿಕಾರಿಗಳು ಕೆಲವೊಂದು ಸೂಚನೆಗಳನ್ನ ಕೊಡ್ತಾರೆ ಆ ಬೆಳೆಗಳನ್ನ ಬೆಳ್ದಿರ್ತಾರೆ ಆ ಬ ಕೃಷಿ ಅಧಿಕಾರಿಗಳನ್ನ ಸಲಹೆ ಸೂಚನೆಗಳನ್ನ ಪಡ್ದುಕೊಂಡು ನೆಕ್ಷ್ಟು ಅವನ್ನ ಉತ್ತಮವಾಗಿ ಅಭಿವೃದ್ಧಿಯನ್ನ ನಾವು ಸಿಕೊಂಡು ತ ಸಾ ಹಲವಾರು ಬೆಲೆಗ ಬೆಂಬಲ ಬೆಲೆಯನ್ನ ನಾವು ಸು ಬೆಳ್ಕಬೋ ಪಡ್ಕೊಬೋದು ಆವಾಗ ಅದು ಉತ್ತಮ ಬೆಲೆಯನ್ನ ಸಿಗುವಂತೆ ಮಾಡ್ಕೊಬೋದು ಈ ಈ ಸಸ್ಯಗಳಿಗೆ ಯಾವ ಥರ ಕಾಯಿಲೆ ಬರುತ್ತೆ ಅವನ್ನು ಹೇಗೆ ರಕ್ಷಣೆ ಮಾಡ್ಕೊಬೇಕು ಅದಕ್ಕೆ ಯಾವ ಔಷಧಿಯನ್ನ ಸಿಂಪಡಣೆ ಮಾಡಬೇಕು ಅಂತಹ ಆ ಬೆಳೆಗಳನ್ನ ಬೆಳೆದು ಅನುಭವ ಇರುವಂಥ ರೈತ್ರಿಂದ ಸಲಹೆನ ಕೇಳ್ಕೊಂಡು ತುಂಬ ಉತ್ತಮ ಆ ಸ ರೈತರು ಈಗ ಉದಾಹರಣೆ ಜ್ವಾಳ ಏನು ಶುಂಟಿ ಬೆಳ್ದಿರ್ತಾರೆ ಒಬ್ಬ ರೈತ ತುಂಬ ಚೆನ್ನಾಗಿ ಬೆಳ್ದಿರ್ತಾನೆ ಅಂದರೆ ಆ ರೈತನಿಗೆ ಕೇಳಿದರೆ ಆ ರೈತ್ನೇ ಹಲವಾರು ಸಲಹೆ ಸೂಚನೆಗಳನ್ನುಈ ಥರ ಬೆಳಿಬೇಕು ಈ ಥರ ಅವು ಜಮೀನನ್ನ ಯಾವ ಥರ ಅದ ಮಾಡ್ಕೊಬೇಕು ಯಾವ ಥರ ಬೆಳೆಯನ್ನ ಯಾವ ಟೈಮಿಗೆ ಹಾಕಬೇಕು ಯಾವ ಟೈಮಲ್ಲಿ ಕಟಾವ್ ಮಾಡಬೇಕು ರೋಗ ಬಂದರೆ ಯಾವ ಥರ ನಿವಾರಣೆ ಮಾಡ್ಬೇಕು ಯಾವ ಔಷಧಿ ಹೊಡಿಬೇಕು ಅಂತವಲ್ಲ ಕೆಲವು ರೈತರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತದೆ ಆ ರೈತರ ಜೊತೆ ಕೇಳೋಕ್ಕಿಂತ ಕೇಳಿದ್ರುವೆ ಮತ್ತು ಈಗ ನಮ್ಮ ಕೃಷಿ ಅಧಿಕಾರಿಗಳನ್ನ ಕೇಳ್ಕೊಂಡರೆ ಅವರು ತುಂಬ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಅವುಗಳನ್ನ ಯಾವುದೇ ರೀತಿ ಇವ ಪ್ರಾಬ್ಲಮ್ ಆಗ್ದಂಗೆ ನಮ್ಮ ರೈತರಿಗೆ ಹಲವಾರು ಸೂಚನೆಗಳನ್ನ ನೀಡ್ತಾ ಇರ್ತಾರೆ ಕೃಷಿ ಅಧಿಕಾರಿಗಳು ಅಂದರೆ ಅವರು ಒಂದು ಎಲ್ಲ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡಿರ್ತಾರೆ ಅವರಿಗೆ ತುಂಬ ಅನ್ಭವ ಇರುತ್ತೆ ಹಾಗೇ ಅಧ್ಯಾಪಕ ವೃತ್ತಿಯಲ್ಲಿ ನಿ ಕಾರ್ಯನಿರ್ವಹಿಸ್ತಿರ್ತೋ ಕೃಷಿ ಇಲ್ಲಾ ಕೃಷಿ ಕಾಲೇಜಿನಲ್ಲಿ ಹುದ್ ಇರ್ತಾರೆ ಅವ್ರನ್ನ ನಾವು ಸಲಹೆ ಸೂಚನೆಗಳ ಮೇಲೆ ಆ ಬೆಳೆ ಬಗ್ಗೆ ಈಗ ಅತ್ಯುತ್ತಮವಾಗಿರೋ ಮಾರ್ಗದರ್ಶನ ಒಳಗೆ ಕೊಡ್ತಾರೆ ನಮ್ಮ ಸಸ್ಯಗಳನ್ನ ಉತ್ತಮವಾಗಿ ಅತ್ಯುತ್ತಮವಾಗಿ ಬೆಳಸ್ಕೊಂಡು ಬೆಳೆಗಳನ್ನ ಪಡಿಬೇಕು ಆ ಸಸ್ಯಗಳಿಂದ ಲಾಭದಾಯಕ ಬೆಲೆಗಳನ್ನ ಪಡಿಬೇಕು ಅನ್ನೋದರಿಂದ ಯಾವುದೇ ಸಾ ಸಸ್ಯಗಳಿಗೆ ಯಾವುದೇ ಆರೋಗ್ಯವಾಗಿ ಬಳಸಬೇಕು ಯಾವುದೇ ತೊಂದರೆಗಳು ಬರ್ಬಾರದು ಕಾಯಿಲೆ ಬಂದರೆ ಆ ಗಿಡಗಳು ಸತ್ತು ಹೋದಂಥ ಸ್ಥಿತಿ ಬಂದಾಗ ಅವ್ನ ಹೇಗೆ ರಕ್ಷಣೆ ಮಾಡ್ಕೊಬೇಕು ಯಾವ ಔಷ್ಧಿಯನ್ನ ನಾವು ಪಡೆದುಕೊಬೇಕು ಯಾವ ಸಮ್ ಸಿಂಪಡಣೆ ಮಾಡ್ಬೇಕೋ ಅನ್ನೋದನ್ನ ಪ್ರತಿಯೊಂದು ರೈತರು ತಿಳ್ಕೊಂತಿರ್ತಾರೆ ಆ ರೈತರ ಸಮಸ್ಯೆಗಳನ್ನ ಆ ಪ್ರತಿ ಆ ಅನುಭವ ಮಾಡೊ ಪಡ್ಕೊಂಡಿರೋ ರೈತರಿಂದಲೇ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡರೆ ತುಂಬ ಒಳ್ಳೇದು ಆ ಸಮಸ್ಯೆಗಳ ಯಾವುದೇ ಕಾರಣಕ್ಕು ಆ ರೈತರಿಗೆ ಗೊತ್ತಿರುತ್ತೆ ಯಾವ ರೀತಿ ಬೆಳೆನ ರಕ್ಷಣೆ ಮಾಡ್ಕೊಬೇಕು ಯಾವ ಥರ ಅನುಭವ ಇರಾ ಅನ್ಭವ ಅವ್ರು ತಮ್ಮಲ್ಲಿ ತಮ್ಮ ಜೀವನದಲ್ಲಿ ಕಷ್ಟಪಟ್ಟಂತಹ ಬೆಳೆಯನ್ನ ಸದಾ ಬೆಳ್ಕೊಳ್ಳೋಕೋಸ್ಕರ ಆತ ಸಮಸ್ಯೆಗಳನ್ನ ಏನೇನು ತರಹದ ಸಮಸ್ಯೆಗಳನ್ನ ಅನ್ಭವ್ಸಿರ್ತಾರೆ ಆ ಸಮಸ್ಯೆಗಳನ್ನ ತಮ್ಮ ಉದಾಹರಣೆ ಉದಾ ಒಬ್ಬ ವ್ಯಕ್ತಿಯ ಉತ್ಪನ್ನಗಳನ್ನ ಬೆಳೆಯಲು ಎಷ್ಟು ಹಿಂಸೆಪಟ್ಟಿರ್ತಾನೆ ಅಂತ ಆ ವ್ಯಕ್ತಿಗೆ ಗೊತ್ತಿರತ್ತೆ ಅದನ್ನ ಆ ವ್ಯಕ್ತಿಯಿಂದಲೇ ಯಾ ಅವು ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಆ ಬೆಳೆನ ಬೆಳ್ದಿರ್ತಾನೆ ಆ ಬೆಳಕ್ಕೆ ತುಂಬಾ ಎಷ್ಟು ಕಷ್ಟಪಟ್ಟಿರ್ತಾನೋ ಆ ವ್ಯಕ್ತಿಗೆ ಗೊತ್ತಿರುತ್ತದೆ ಅದನ್ನ ಎಂಬ ಈಗ ಒಂದು ಸಸ್ಯಕ್ಕೆ ಉದಾಹರಣೆ ಒಂದು ಗಿಡಕ್ಕೆ ರೋಗ ಬರುತ್ತೆ ನಿ ಶುಂಟಿಗೊಂದು ಗಿಡಕ್ಕೆ ರೋಗ ಬಂದರೆ ಆ ಗಿ ಆ ಸಸ್ಯದಿಂದ ಮತ್ತು ಇನ್ನೊಂದು ಸಸ್ಯಗೆ ಮುಂದೆ ಹೋಗ್ದಂಗೆ ಕಾಯಾ ಕಾಯಿಲೆಗಳು ಅದನ್ನ ಅಲ್ಲೇ ಹತೋಟಿ ಮಾಡಕೆ ಯಾವ ಔಷ್ಧಿ ಸಿಂಪಡಣೆ ಮಾಡಿಸ್ಬೇಕು ಅನ್ನೋದು ಈಗ ಆ ರೈತ ಕೃಷಿ ಅಧಿಕಾರಿನೇ ಬಳಿ ಹೋಗಿರ್ತಾನೆ ಕೆಲವೊಂದು ಟೈಮು ಔಷಧಿ ಅಂಗಡಿಗೆ ಹೋಗಿ ಔಷಧವನ್ನು ಕೇಳ್ಕೊಂಡು ಔಷಧಿಯ ತಂದು ಬಡದಲಿ ಈಗ ನಾವು ಈಗ ಒಂದು ಬೆಳೆಯನ್ನು ಬೆಳೆಯಕ್ಕೋಸ್ಕರ ರೈನ್ ಅವು ಕೃಷಿ ಅಧಿಕಾರಿಗಳಿಂದ ಮಾರ್ಗದರ್ಶನ ಪಡಬೋದು ಆಮೇ ಔಷಧಿ ಮಳಿಗೆಗಳಿಂದ ಔಷಧಿ ವಿತರಕರಿಂದ ಸಲಹೆ ಪಡ್ಕೊಳ್ಳಬಹುದು ಹಾಗೇ ನಾವು ಅದೇ ಬೆಳೆಯನ್ನ ಬೆಳ್ದಿರ್ತವಂತಹ ಒನ್ ಬಾ ಮಾದರಿ ರೈತನಿಂದ ಬೆಳೆಯ ಅದ್ರ ಬಗ್ಗೆ ತಿಳ್ಕಬೋದು ಆ ಬೆಳೆಗಳನ್ನ ಬೆಳೆದು ಯಾವ್ದೇ ರೀತಿಯ ಸ್ವಾ ಅವ್ನಿಗೆ ಯಾ ರೈತ ಯಾವ ಥರ ಕಷ್ಟಪಟ್ಟು ಆ ಬೆಳೆಯನ್ನ ಯಾವ ರಕ್ಷಣೆ ಮಾಡಿ ಹೆಂಗೆ ಸಂರಕ್ಷಿಸಿಕೊಂಡು ಯಾವುದೇ ತರಹ ಸಮಸ್ಯೆಗಳು ಬರದ ಹಾಗೆ ಅವ್ನೆ ಯಾವ ಥರ ಔಷ್ಧಿ ಹೊಡ್ದ ಯಾವ್ದು ಯಾವ್ಯಾವ ಟೈಮಿಗೆ ಯಾವ್ಯಾವ ಕಾಲಕ್ಕೆ ಏನೇನು ಬೆಳೆ ಬೆಳದಿರ್ತದೋ ಆ ರೈತ್ರಿಗೆ ಗೊತ್ತಿರತ್ತೆ ಆ ಅದನ್ನ ನಾವು ಒಬ್ಬ ಮಾದರಿ ರೈತದಿಂದ ಒಂದು ಸಲಹೆ ಸೂಚನೆಗಳು ಪಡ್ಕೊಬೋದು ಹಾಗೇನೆ ಆ ಕೃಷಿ ಅಧಿಕಾರಿಗಳನ್ನು ಕಾಲೇಜಿನ ಪ್ರಾಂಶುಪಾಲರನ್ನು ಕೇಳ್ಕಬಹುದು ಹಲವಾರು ಅಂದರೆ ಅಕ್ಕಪಕ್ಕದ ನೆರಹೊರೆಯ ರೈತಿರಿಂದ ಸಲಹೆ ಸೂಚನೆಗಳನ್ನ ಪಡದ್ಕೊಂಡು ಯಾವುದೇ ಝುಗ್ ತಾವು ಬೆಳೆದಂತಹ ಸಸ್ಯಗಳಿಗೆ ಆಗಿರ್ಬೋದು ಒಂದು ಗಿಡಕ್ಕೆ ಆಗಿರ್ಬೊದು ತಮ್ಮ ಬೆಳೆಗಳಿಗೆ ಯಾವುದೇ ರತಿಯಾದಂತಹ ಸಮಸ್ಯೆಗಳು ಬರದ ಹಾಗೆ ಅದನ್ನಾ ನಿವಾರ್ಸ್ಕೊಂಡು ಹೋಗೋಕೆ ಕೃಷಿ ಅಧಿಕಾರಿಗಳು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಕೃಷಿ ಕಾಲೇಜಿನ ಅಧ್ಯಾಪಕರು ಸ್ ಅಕ್ಕಪಕ್ಕ ನೆರಹೊರೆಯ ರೈತರಿಂದ ತುಂಬ ಸಲಹೆ ಸೂಚನೆಗಳನ್ನ ಪಡದ್ಕೊಂಡು ತಮ್ಮ ಜಮೀನಿನಲ್ಲಿ ಉತ್ತಮ ಬೆಳೆಗಳನ್ನ ಬೆಳೆದು ಅವಕ್ಕೆ ಉತ್ತಮ ಬೆಲೆಯನ್ನ ಯಾವುದೇ ರೀತಿಯ ನಮಗೆ ರೈತರಿಗೆ ನಷ್ಟ ಆಗದಂಗೆ ಅದನ್ನ ನಾವು ಉತ್ತಮ ಬೆಲೆಯಲ್ಲಿ ಪಡ್ಕೊಳೊಕೇ ಸಲಹೆಗಳನ್ನು ಸೂಚಿಸುದು ಕೆಲವೊಂದು ರೈತರು ಸಮಸ್ಯೆಗಳನ್ನ ಈ ಬೇರೆ ರೈತಿರಿಂದ ಹೇಳ್ಕೊಂಡರೆ ಅವರು ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಕೆಲವ್ರು ಹೇಳ್ಕೊಳಲ್ಲ ಕೆಲವರು ರೈತ್ರಿಗೆ ಕೃಷಿ ಕಾಲೇಜಿನ ಅಧ್ಯಾಪಕ್ರನ್ನ ಭೇಟಿಯಾಗಲ್ಲ ಕೃಷಿ ಅಧಿಕಾರಿಗಳನ್ನ ಭೇಟಿಯಾಗಲ್ಲ ಅವರು ಕೃಷಿ ಅಧಿಕಾರಿಗಳು ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಬೆಳೆಗಳು ಬೆಳಿಬೇಕು ಅನ್ನೋದು ಎಲ್ಲಾ ನೆನ್ಪು ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅವ್ರ್ನ ಈ ಈಗ ಬೇಸ್ಗೆ ಬೆಳೆಯಲ್ಲಿ ಈಗ ಮಳೆಗಾಲ್ದಲ್ಲಿ ಯಾವ ಬೆಳೆ ಬೆಳಿಬೇಕು ಚಳಿಗಾಲ್ದಲ್ಲಿ ಯಾವ ಬೆಳೆ ಬೆಳಿಬೇಕು ಅವೆಲ್ಲ ರೈತರಿಗೆ ರೈತರಿಗೆ ಅಷ್ಟೇ ಗೊತ್ತಿರಗಲ್ಲ ಅದನ್ನು ಪ್ರತಿಯೊಬ್ಬ ರೈತರು ಒಂದು ಹತ್ತಿರದಲ್ಲಿರುವಂಥ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟು ಕೃಷಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಈ ಸಮಯದಲ್ಲಿ ಯಾವ ಬೆಳೆ ಬೆಳಿದರೆ ಯಾವುದು ಸೂಕ್ತ ಅನ್ನೋದನ್ನ ಪಡೆದ್ರೆ ತುಂಬ ಒಳ್ಳೆಯದು ಪ್ರತಿಯೊಂದು ಉತ್ ಸಮ ಸಸ್ಯಗಳನ್ನ ಅವುಗಳನ್ನ ಉತ್ತಮವಾಗಿ ಬೆಳಸಬೇಕು ಅಂದರೆ ಅವುಗಳನ್ನ ನಾವು ಸೊ ಚೆನ್ನಾಗಿ ನೋಡ್ಕೊಬೇಕು ಅಂದರೆ ಹಲವಾರು ಈಗ ಕೆಲವೊಂದು ಗಿಡಗಳಿಗೆ ಔಷ್ಧಿ ಇಲ್ಲದೇ ಬೆಳೆ ಬೆಳಿಯಾಕ್ಕಾಗಲ್ಲ ಔಷ್ಧಿ ಹೊಡಿಲೇಬೇಕು ಆ ಔಷ್ಧಿ ಬಗ್ಗೆ ಆ ಕೆಲವೊಂದು ರೈತ ಇರ್ತಾನಲ್ಲ ಆ ರೈತನಿಗೆ ಗೊತ್ತಿರುತ್ತೆ ಅದನ್ನ ರ ಕೃಷಿ ಇದು ಇಲಾಖೆಗೆ ಅಧಿಕಾರಿಗಳು ಮಾರ್ಗದರ್ಶನ ಕೊಡ್ತಾರೆ ಬೆಳೆಯನ್ನ ಬೆಳ್ದಿರ್ತವಂಥ ರೈತನು ಸಹ ಮಾರ್ಗದರ್ಶನ ಕೊಡ್ತಾನೆ ಅವರಿಂದ ಪಡ್ಕೊಂಡರು ತುಂಬ ಸಲಹೆ ಸೂಚನೆಗಳನ್ನ ಅವರು ಕೊಡ್ತಾರೆ ಏಕೆಂದರೆ ಅವರು ಆ ಬೆಳೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೊಂಡಿರ್ತಾರೆ ಆ ಅನ್ಭವ ಪಡೆದಿರುತ್ತಾರೆ ಯಾವ ಥರ ಕಷ್ಟಪಟ್ಟಿರ್ತೀವಿ ಅದನ್ನ ಆ ವ್ಯಕ್ತಿ ಮಾತ್ರ ಗೊತ್ತಿರುತ್ತೆ ಹಂಗಾಗಿ ಆ ವ್ಯಕ್ತಿಯಿಂದ ತಿಳ್ಕೊಂಡರೆ ತುಂಬ ಒಳ್ಳೆಯದಿರುತ್ತದೆ ಆಂ ಕೃಷಿ ಇಲಾಖೆಯ ಅಧಿಕಾರಿಗಳು ಸಹ ಸಕ್ ಸಲಹೆ ಸೂಚನೆಗಳನ್ನ ಕೊಡ್ತಾಯಿರ್ತಾರೆ ಯಾವುದೇ ರೀತಿಯ ಸಮಸ್ಯೆಗಳನ್ನ ಮಾಡಲ್ಲ ಸಮಸ್ಯೆಗಳು ಹೇಳಬೇಕು ಆ ಅಧಿಕಾರಿಗಳು ತಮ್ಮ ಆಸ್ ಇದರಲ್ಲಿ ಅವರ ಸಲಹೆ ಸೂಚನೆ ಮೇರೆಗೆ ಅವರಿಗೆ ತಿಳಿದಷ್ಟು ಮಾಹಿತಿಯನ್ನ ನೀಡ್ತಾರೆ ಆಥ್ವ ಈ ಥರ ಹೊಸ ತಮ್ಮಗೇ ಮಾದರಿ ಈ ಥರನ ಕೇಳಿದ್ರೆ ಅವರ ಜೀವನದಲ್ಲಿ ಯಾವ ರೀತಿಯಲ್ಲಿ ಆ ಸಸಿಯನ್ನ ಉತ್ತಮವಾಗಿ ಬೆಳ್ಸ್ಕೋಬೇಕು ಅನ್ಸುತ್ತೆ ಆ ಥರ ಬೆಳ್ಸ್ಕೊಳ್ತಾರೆ ಯಾವುದೇ ರೀತಿಯಲ್ಲಿ ಸಾ ಹಲವಾರು ರೀತಿಗಳನ್ನ ನಾವು ಅಭಿವೃದ್ಧಿ ಅದಕ್ಕೆ ಸ್ ಕೃಷಿ ಇಲಾಖೆಯಿಂದ ಪಡ್ಕೊಳ್ಬೋದು ಯಾ ಪ್ರತಿಯೊಬ್ಬ ರೈತರು ಉತ್ತಮ ಬೆಳೆಯನ್ನ ಪಡ್ಕಬೇಕು ಆ ಸಸ್ಯಗಳು ಉತ್ತಮವಾಗಿ ಇರ್ಬೇಕಂದರೆ ಹಲವಾರು ಸಮಸ್ಯೆಗಳನ್ನ ಎದ್ರಸ್ತಿರ್ತಾರೆ